ಫಸ್ಟ್ ಪ್ರೋಡಕ್ಟು ಕ್ಯಾಮರಾ ಕ್ಯಾಮರಾ ಪೋಸಿಟಿವ್ ಎಕ್ಸ್ಪೀರಿಯೆನ್ಸ್ ಅಂದರೆ ಕ್ಯಾಮರಾ ಅಂದರೆ ಎಲ್ಲರಿಗೂ ತುಂಬ ಇಷ್ಟ ಈಗಿನ ಯೂತ್ಸಿಗಂತೂ ಕ್ಯಾಮ್ರಾದಲ್ಲಿ ಫೋಟೋಸ್ ತಗೆಸ್ಕೊಳ್ಬೇಕು ಫೋಟೋ ಅಪ್ಲೋಡ್ ಮಾಡಬೇಕು ಅನ್ನೋದು ಎಲ್ಲರ್ಗೂ ತುಂಬ ಕ್ರೇಝು ಚೆನ್ನಾಗಿ ರೆಡಿಯಾಗಿ ಬಂದು ಫೋಟೋಸ್ ತಗೆಸ್ಕಳದು ಅದನ್ನು ಅಪ್ಲೋಡ್ ಮಾಡೋಂಥದ್ದು ಫೋಟೋಸ್ ಅಂದರೆ ಎಲ್ಲರಿಗೂ ಚಿಕ್ಕ ಮಕ್ಕಳಿಂದ ಹಿಡ್ದು ವಯಸ್ಸಾದವ್ರವರ್ಗೂ ಫೋಟೋ ತಗೊಳ್ಳೋದು ಅಂದರೆ ತುಂಬ ಇಷ್ಟ ಕ್ಯಾಮ್ರಾದ ಕ್ಯಾಮ್ರಾ ಪಿಕ್ಸು ಕ್ಯಾಮ್ರದಲ್ಲೇ ಡಿಫ್ರೆಂಟ್ ಡಿಫ್ರೆಂಟ್ ಕ್ಯಾಮರಾಸು ಬಿ ಎಸ್ ಎನ್ ಎಲ್ಸು ಫೋನಲ್ಸಾಗಲಿ ಯಾವ ಥರದ್ದಲ್ಲೇ ಆಗಲಿ ಕ್ಯಾಮ್ರ ತುಂಬ ಕ್ಲ್ಯಾರಿಟಿಯಾಗಿರಬೇಕು ನಾವು ತುಂಬ ಚೆನ್ನಾಗಿ ಕಾಣಿಸ್ಬೇಕು ಆ ಥರದ್ದೆಲ್ಲ ಇರುತ್ತೆ ನನಗೆ ಒಂದು ಕ್ಯಾಮ್ರ ಅಂದ್ರೂ ನನಗೆ ತುಂಬ ಇಷ್ಟ ಪೋಸಿಟಿವ್ ಎಕ್ಸ್ಪೀರಿಯೆನ್ಸ್ ಅಂತ ಬಂದರೆ ಕ್ಯಾಮ್ರಾ ನನ್ನ ಫೋನು ನನ್ನ ಫೋನ್ ಒನ್ ಪ್ಲಸ್ಸು ನನ್ನ ಫೋನಲ್ಲಿ ಕ್ಯಾಮ್ರ ನನ್ನ ಫೋನಲ್ಲಿ ಎಲ್ರೂ ಫೋಟೋ ತಗೆಸ್ಕೋತಾರೆ ಈವನ್ ನಾನೂ ಕೂಡ ತಗೆಸ್ಕೋತೀನಿ ನಮ್ಮ ನನ್ನ ಫೋನೇ ನನಗೆ ಒಂದು ಪೋಸಿಟಿವ್ ಎಕ್ಸ್ಪೀರಿಯೆನ್ಸ್ ಥರ ತುಂಬ ಚೆನ್ನಾಗಿ ತುಂಬ ಚೆನ್ನಾಗಿ ನ್ಯಾಚುರಲ್ಲಾಗಿ ತುಂಬ ಚೆನ್ನಾಗಿ ಫೋಟೋ ಸಿಗ್ತವೆ ಕ್ಯಾಮ್ರಾದಲ್ಲಿ ಮತ್ತು ಕ್ಯಾಮರದಲ್ಲಿ ಬಂದು ಕ್ಯಾಮ್ರದಲ್ಲಿ ಫೋಟೋಸ್ ಪಾ ನಾವು ಚಿಕ್ಕ ಮಕ್ಕಳಿಂದ ಇದ್ದ ಇದ್ದಾಗ್ಲಿಂದಲೂ ಮೆಮೋರೀಸ್ನ ಕ್ರಿಯೇಟ್ ಮಾಡುತ್ತೆ ನಾನು ಚಿ ಹುಡ್ ಹುಟ್ದಾಗ್ ತೆಗ್ದಿರೋ ಪಿಕ್ಸಾಗಲಿ ಯಾವ ಥರದ್ದೇ ಆಗಲಿ ನಮ್ಗೆ ಅವಾಗ ಯಾವ ಥರ ಇರತ್ತೆ ನಾ ಇವಾಗ ನಾವು ಯಾವ ಥರ ಇರ್ತೀವಿ ಅಂತ ನಮಗೆ ಗೊತ್ತಾಗೋದೇ ಕ್ಯಾಮ್ರ ಪಿಕ್ಕಿಂದ ಕ್ಯಾಮ್ರದಲ್ಲಿ ನಮ್ಮ ಫೋಟೋ ಸೆರೆ ಹಿಡಿದಾಗ ಮಾತ್ರ ನಾವು ಯಾವ ಥರ ಕಾಣಿಸ್ತೀವಿ ಅಂತ ನಮ್ಮ ಭಾವಚಿತ್ರ ನೋಡಿದಾಗ್ಲೇ ಗೊತ್ತಾಗೋದ್ ಈಗ ನಮಗೆ ನಾವೇ ಮಿರರಲ್ಲಿ ನೋಡ್ಕೋತೀವಿ ಬಟ್ ನಮ್ಗೆ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ ಅದೇ ಕ್ಯಾ ಈ ಕ್ಯಾಮ್ರದಲ್ಲಿ ಒಂದು ಭಾವಚಿತ್ರನ ತೆಗ್ದು ನಾವು ನೋಡಿದಾಗ ನಮಗೆ ಯಾವ ನಮಗೆ ನಾವು ಚೆನ್ನಾಗಿ ನಮಗೆ ನಾವು ಚೆನ್ನಾಗಿದ್ದೀವಾ ಇಲ್ಲವಾ ತುಂಬ ತುಂಬ ಆಸಕ್ತಿ ಉಳ್ಳವರಾಗಿರ್ತೇವೆ ಓಹ್ ನಮ್ಮ ಫೋಟೋ ಯಾವ ಥರ ಬಂದಿದೆ ಏನು ಎತ್ತ ಅಂತ ಹೇಳ್ಬಿಟ್ಟು ಚಿಕ್ಕ ವಯಸ್ಸಿಂದಲೂ ಅಷ್ಟೇ ಚಿಕ್ಕ ವಯಸ್ಸಲ್ಲಿ ಇರೋದನ್ನು ನಾವು ಈಗ ಯಾರೂ ನೆನ್ಪಿಟ್ಕೊಳಕ್ ಆಗಲ್ಲ ಅವಾಗ ಅಪ್ಪಾಜಿ ಅಮ್ಮ ಆಗಲಿ ಯಾರಾದ್ರೂ ರಿಲೇಟಿವ್ಸಾಗಲಿ ಒಂದು ಕ್ಯಾಮ್ರದಲ್ಲಿ ಒಂದು ಫೋಟೋ ತೆಗ್ದಿರ್ತಾರೆ ಅದನ್ನು ನಾ ನಾವು ತುಂಬ ಎಲ್ಲ ದೊಡ್ಡವ್ರಾದಾಗ ತೋರಿಸ್ತಾರೆ ನೀವು ಚಿಕ್ಕ ಮಗುಲ್ ಈ ಥರ ಇದ್ದಿರಿ ನೀವು ಈ ಥರ ಎಲ್ಲ ಆಟ ಆಡ್ತಾ ಅವಾಗ ಆ ಥರ ಮೊ ಪ್ರತಿಯೊಂದು ಸಂದರ್ಭದಲ್ಲೂ ಒಂದು ಭಾವಚಿತ್ರ ತೆಗೆದು ತೆಗೆದು ಇಟ್ಟುಕೊಂಡಿರ್ತಾರಲ್ಲ ಅದನ್ನು ತೆಗೆದಿಟ್ಕೊಂಡಿರೋದನ್ನ ನಾವು ನೋಡೋದು ಐತಲ ಅದ್ರದ್ದೇ ಅದ್ರ ಖುಷಿಯೇ ಬೇರೆ ಓಹ್ ನಾವು ಚಿಕ್ಕ ಮಕ್ಳಲ್ಲಿ ಎಲ್ಲ ಹೀಗಿದ್ವಿ ಈಗ ಈಗ ಎಲ್ಲ ದಿನದ್ದು ಎಲ್ಲದ್ರಲ್ಲಿ ಎಲ್ಲ ಸರ್ತಿನು ನೆನ್ಪಿಟ್ಕೊಳ್ಳೋದಕ್ಕೆ ಆಗಲ್ಲ ಎಂಥ ಮ್ ಯಾರೇ ಮನುಷ್ಯರಾಗ್ಲಿ ಒಂದು ವರ್ಷದ್ದು ಎಲ್ಲ ನ ಪ್ರತಿ ಮೂಮೆಂಟ್ಸನ್ನೂ ನಾವು ನೆನ್ಪಿಟ್ಕಳಕ್ ಆಗಲ್ಲ ಆದರೆ ಕ್ಯಾಮ್ರದಲ್ಲಿ ಪ್ರತಿಯೊಂದು ಮೂಮೆಂಟನ್ನೂ ನಾವು ಭಾವಚಿತ್ರ ತೆಗೆದು ನಾವು ಅದನ್ನು ನಾವು ಸಾಯೋವರ್ಗು ನಾವು ಅದನ್ನು ಜೋಪಾನವಾಗಿ ಕಾಯ್ಕೋಬೋದು ಮತ್ತು ಅಲ್ ಯಾವಾಗಾದ್ರು ಆಗಲಿ ನಾವು ಸಂಭ್ರಮದಲ್ಲಾಗಲಿ ಕಾರ್ಯಕ್ರಮದಲ್ಲೇ ಆಗಲಿ ಎಲ್ಲರೂ ಫ್ಯಾಮ್ ಬಂದು ಫೋಟೋ ತಗೆಸ್ಕೋತೀವಿ ಏಕಂದ್ರೆ ಡೈಲಿ ಬಂದು ಎಲ್ಲ ನಮ್ಮ ಕುಟುಂಬಸ್ಥ್ರು ಯಾವಾಗಲೂ ಬರಲ್ಲ ಯಾವ್ದಾರ ಫಂಕ್ಷನ್ಸ್ಗಳಲ್ಲಾಗಲಿ ಮಾತ್ರ ನಮ್ಮ ಕುಟುಂಬಸ್ಥರು ಎಲ್ಲರೂ ಬರ್ತಾರೆ ಅವ್ರ ಜೊತೆ ಎಲ್ಲ ಫೋಟೋ ತಗೆಸ್ಕಂಡಿರದು ಇನ್ನೊಂದು ಸರ್ತಿ ಎಲ್ಲ ನೋಡೋದೇ ಆಗಲಿ ಅದರದ್ದು ಅದ್ರ ಖುಷಿಯೇ ಬೇರೆ ಇರುತ್ತೆ ಮತ್ತು ಮ ಮತ್ತು ಕ್ಯಾಮ್ರದಲ್ಲಿ ಹೇಳ್ಬೇಕು ಅಂದರೆ ಕ್ಯಾಮ್ರದಲ್ಲಿ ವೀಡಿಯೋಸು ಸಹ ಮಾಡ್ಬೌದು ಚಿಕ್ಕ ಮಕ್ಳ ಫೋಟೋಸ್ ತಗೆಸ್ಬೋದು ಫೋಟೋ ಶೂಟ್ ಮಾಡ್ಬೋದು ಅದರಲ್ಲೇ ಮೋಡ್ಲಿಂಗ್ ಈಗ ಎಷ್ಟೋ ಜನ ಸೆಲೆಬ್ರೆಟೀಸು ಅವೆಲ್ಲ ಆಗ್ತಿದ್ದಾರಲ್ಲ ಅವರೆಲ್ಲ ಅಷ್ಟೇ ಅವ್ರ ಫೋಟೋಸ್ ತೆಗ್ಸಿ ಅವರು ಡಿಫ್ರೆಂಟ್ ಡಿಫ್ರೆಂಟ್ ಡಿಫ್ರೆಂಟ್ ಡಿಫ್ರೆಂಟ್ ಸ್ಟೈಲ್ಸಲ್ಲಿ ಫೋಟೋಸ್ ತಗುಸ್ಕೊಳ್ತಾರೆ ಫೋಟೋಸ್ ತಗೆಸ್ಕೊಂಡು ಸೋಷಲ್ ಜಾಲತಾಣ್ಗಳಲ್ಲಿ ಅಪ್ ಅಪ್ಲೋಡ್ ಮಾಡೋದು ಎಲ್ಲ ಥರದ್ದು ಚಟುವಟಿಕೆಗಳ್ನೂ ಸಹ ನಮ್ಮ ಕ್ಯಾಮ್ರದಲ್ಲಿ ಮಾಡ್ಬೋದು ಜಾಸ್ತಿ ಅಂದರೆ ಕಹಿ ನೆನಪಾಗ್ಲಿ ಸಿಹಿ ನೆನಪಾಗ್ಲಿ ಒಂದು ಒಳ್ಳೆಯ ಸಂದರ್ಭ ಆಗಲಿ ಒಂದು ಒಳ್ಳೆಯ ಕಾರ್ಯಕ್ರಮ ಆಗಲಿ ಪ್ರತಿಯೊಂದ್ ಪ್ರತಿಯೊಂದು ಸಮಯದಲ್ಲೂ ನಾವು ಸೆರೆ ಹಿಡಿದಂಥ ಭಾವಚಿತ್ರನ ನಮಗೆ ಪ್ರತಿ ಯಾವಾಗ ಯಾವಾಗಲೂ ಯಾವ್ದೋ ಒಂದು ಸುಮಾರು ವರ್ಷದ ಹಿಂದೆ ಯಾವುದೋ ಒಂದು ಫೋಟೋ ಸಿಕ್ಕಿದಾಗ ನಮ್ಮ ಅಜ್ಜಿ ತಾತಂದಿರಾಗ್ಲಿ ತಾತಂದಿರಾಗ್ಲಿ ಮುತ್ತಾತಂದ್ರದ್ದಾಗ್ಲಿ ನಾವು ಎಷ್ಟೋ ಜನದ ಮುಖ ಫ್ಯಾಮಿಲೀಸಲ್ಲಿ ನಾವು ಎಷ್ಟೊಂದು ಜನನ ಮಾತೇ ಆಡಿಸಲ್ಲ ಈಗಿನ ಟೈಮ್ ಇದರಲ್ಲಿ ವರ್ಕೂ ನಮ್ಮದೇ ಆದ ವರ್ಕಲ್ಲಿ ನಾವು ಇರ್ತೀವಿ ಬೇರೆವ್ರ ಕಡೆ ನೋಡೋದಿಲ್ಲ ಅದೇ ಕ್ಯಾಮ್ರದಲ್ಲಿ ಓಹ್ ಇವರು ನಮ್ಮ ದೊಡ್ಡಪ್ಪನಾ ಓಹ್ ಇವರು ನಮ್ಮ ಚಿಕ್ಕಪ್ಪನಾ ಇಂಥವ್ರದ್ದೆಲ್ಲ ಫೋಟೋಸ್ ನಾವು ನೋಡಿದಾಗ ಆ ಫೋಟೋ ನಾ ನಾವು ಆ ಫೋಟೋ ನೋಡೋದ್ ಹೆಂಗೆ ಅದು ಇದೇ ಕ್ಯಾಮ್ರದಿಂದ ನಾವು ಫೋಟೋ ತಗ್ದು ಅದನ್ನು ನಾವು ಅದನ್ನು ಅವ್ರು ಕಾಪಾಡ್ಕೊಂಡ್ಬಂದಿರೋದ್ರಿಂದ ಅವ್ರು ನಮಗೆ ತೋರಿಸ್ತಾರೆ ಈಗ ನಾವು ಇದು ನಮ್ಮ ತಾತ ಅಜ್ಜಿ ನೋಡಿದ್ದೀವಾ ಅವ್ರ ತಾತ ಮುತ್ತ ಮುತ್ತಜ್ಜಿ ಅವ್ರನ್ನೆಲ್ಲ ನಾವು ನೋಡಿರಲ್ಲ ಅವಾಗ ಏನೋ ಒಂಥರ ಅವಾಗ ಒಂಥರ ಕಪ್ಪು ಬಿಳುಪು ಥರ ಫೋಟೋ ಬರ್ತಿತ್ತು ಆ ಥರದ್ದನ್ನು ನೋಡಿದ್ರೆ ಓಹ್ ನಮ್ಮ ತಾತನು ಹಿಂಗಿದ್ರ ನಮ್ಮ ಅಜ್ಜಿನು ಹಿಂಗಿದ್ರ ಓಹ್ ಅವಾಗೆಲ್ಲ ಈ ಥರ ಇತ್ತು ಈಗ ನಮಗೆ ಈಗ ನಮಗೆ ಹಳೇ ಕಾಲದ್ದೆಲ್ಲ ಒಂಥರ ನಮಗೆ ವಿಶೇಷ ವಿಶೇಷಗಳು ವೈಶಿಷ್ಟ್ಯತೆಗಳೆಲ್ಲ ಗೊತಾಗ್ತಿದಾವೆ ಅಂದರೆ ಯಾರೋ ಒಬ್ಬರು ಯಾರೋ ಒಂದು ಥರ ಇಲ್ಲ ಲೇಖನ ಬರೆದಿರ್ಬೇಕು ಇಲ್ಲ ಹಿಂಗೆ ಏನೋ ಅದು ಅವಾಗ ಅವಾಗ ಇರ್ತಿದ್ದಿದ್ದ ಕ್ಯಾಮ್ರಗಳಲ್ಲಿ ಫೊಟ ತೆಗ್ದಿರ್ಬೇಕು ಆ ಥರ ಎಲ್ಲ ತೆಗ್ದಿರದಕ್ಕೆ ತೆಗ್ದಿರದಕ್ಕೆ ನಮ್ಗೆ ಈಗ ನಮಗೆ ಅದ್ರದ್ದು ನೆನಪುಗಳಾಗಲಿ ಅದ್ರ ಬಗ್ಗೆ ತಿಳ್ಕೊಳುದಕ್ಕಾಗ್ಲಿ ಅದ್ರದ್ದು ವಿಶೇಷತೆ ತಿಳ್ಕೊಳುದಕ್ಕಾಗ್ಲಿ ಹಳೇಬೀಡು ಹಂಪಿ ಆ ಥರದವೆಲ್ಲ ಫೋಟೋಸೆಲ್ಲ ನಾವು ದೂರ ಹೋಗ್ ಈಗ ಕೆಲವೊಂದಷ್ಟೇ ಇವಾಗ ದೂರ ಹೋಗಿ ನಾವೆಲ್ಲ ಫೋಟೋ ತೆಗ್ಲಿಕ್ ತಗಳಿಕ್ಕೆ ಆಗದಿಲ್ಲ ಆಗ್ತಿರಲ್ವಲ್ಲ ಅವಾಗ ನಾವು ಬೇರೆ ಯಾರೋ ಫೋಟೋ ತೆಗ್ದು ನಮ್ಮಲ್ಲಿ ಹಾಕಿರ್ತಾರೆ ಅದನ್ನು ನೋಡೋದು ನೋಡೋದಾಗಲಿ ನಾವು ಅಲ್ಲಿ ಅಷ್ಟು ದೂರ ಹೋಗಿ ನೋಡೋದಕ್ಕೆ ಆಗಲ್ವಲ್ಲ ಅವಾಗ ನಾವು ಈಗ ಯಾರೋ ತೆಗ್ದು ಯಾವುದೋ ಒಂದು ಜಾಲತಾಣದಲ್ಲಿ ಹಾಕಿರ್ತಾರೆ ಅದನ್ನು ನಾವು ನೋಡಿ ಖುಷಿಪಡ್ತೇವೆ ನಾವಂತೂ ಅಲ್ಲಿಗೆ ಹೋಗಕ್ ಆಗಲ್ಲ ಅಲ್ಲಿರೋ ಅಲ್ಲಿರೋ ವಿಶೇಷಗಳನ್ನಾಗ್ಲಿ ಅಲ್ಲಿರೋ ನಾವು ಹೋಗೋ ಸ್ಥಳದ ಸ್ಥಳಗಳಿಗಾಗಿ ನಾವು ಸಹ ನೋಡ್ಬೋದು ಹಾಗೆ ನಮ್ಮ ಹಳೆಯ ಮೆಮೊ ಸ್ವೀಟ್ ಸಿಹಿ ನೆನಪುಗಳಾಗಲಿ ಕಹಿ ನೆನಪುಗಳನ್ನಾಗ್ಲಿ ಯಾದನ್ನೇ ಆಗಲಿ ನಮಗೆ ಯಾವಾಗಲೂ ಮರು ನೆನ್ಪಿಸೋದು ಯಾವಾಗಲೂ ಕ್ಯಾಮ್ರ ಆಗಿರುತ್ತೆ ಬೊ ಕ್ಯಾಮ್ರ ಇಸ್ ದ ಬೆಸ್ಟ ಏನು ಕ್ಯಾಮ್ರ ಅನ್ನೋದು ತುಂಬ ಜೀವನಕ್ಕೇ ಆಗಲಿ ಜೀವಕ್ಕೇ ಆಗಲಿ ಎಲ್ಲವ್ದಕ್ಕೂ ಸಹ ಒಂದು ಸಿಹಿ ಆಗಲಿ ಕಹಿ ನೆನ್ ಕಹಿ ನೆನ್ಪುಗಳ್ನೇ ಆಗಲಿ ತಂದು ಕೊಡೋಂಥದ್ದು ಪೋಸಿಟಿವ್ ಇವ್ಗ ಎಲ್ಲರೂ ಅಷ್ಟೇ ಫೋಟೋಸ್ ತಗೋ ಫೋಟೋ ತಗೆಸ್ಕೊಂಡು ಎಲ್ಲರೂ ತುಂಬ ಇಷ್ಟಪಡು ಕ್ಯಾಮ್ರ ಅಂದರೆ ಎಲ್ಲರಿಗೂ ಇಷ್ಟ ಹಾಗಾಗಿ ನನ್ಗೂ ಸಹ ತುಂಬ ಇಷ್ಟ ನನಗೆ ಭಾವಚಿತ್ರಗಳೆಲ್ಲ ಅಂದರೆ ತುಂಬ ಇಷ್ಟ ಪ್ರತಿಯೊಂದು ಮು ಪ್ರತಿಯೊಂದು ಸ್ ಸಂದರ್ಭದಲ್ಲೂ ಪ್ರತಿಯೊಂದೊಂದು ಒಂದೊಂದು ಫೋಟೋ ಸೆರೆ ಬ್ ಭಾವಚಿತ್ರನ ನಾವು ಸೆರೆ ಹಿಡ್ಕೊಂಡು ಹೋದರೆ ಆ ಮ ಆ ಎಷ್ಟೋ ಕಳೆದ ವರ್ಷಗಳು ಆದ ಮೇಲೆ ನಾವು ಆ ಫೋಟ ನೋಡಿ ಆ ಈ ಸಂದರ್ಭದಲ್ಲಿ ನಾವೆಲ್ಲ ಇಲ್ಲಿ ಜೊತೆಗಿದ್ವಿ ನಮ್ಮ ಕುಟುಂಬಸ್ಥರೆಲ್ಲ ಜೊತೆಗಿದ್ದರು ನನ್ನ ಸ್ನೇಹಿತರೂ ಜೊತೆಗಿದ್ದರು ನನ್ನ ಬಾಲ್ಯ ನನ್ನ ಬಾಲ್ಯದಲ್ಲಿ ಹಿಂಗೆಲ್ಲ ಇತ್ತು ನನ್ನ ಬಾಲ್ಯದಲ್ಲಿ ಯಾವ ಯೂನಿಫಾರ್ಮ್ ಹಾಕ್ಕೊಳ್ತಿದ್ದೆ ನನ್ನ ಬಾಲ್ಯದಲ್ಲಿ ಈ ಥರ ಎಲ್ಲ ಆಟ ಆಡ್ತಿದ್ವಿ ಆ ಥರದ್ದೆಲ್ಲ ನಾವು ಮೆಲ್ಕು ಹಾಕೋದಾಗ್ಲಿ ಸಿಹಿ ಮತ್ತು ಕಹಿ ನೆನಪುಗಳು ಆ ಥರದ್ದರಲ್ಲೆಲ್ಲ ನಾವು ಮಾಡಬೇಕು ಅಂತಂದರೆ ನಮ್ಮ ಹತ್ರ ಕ್ಯಾಮ್ರ ಇದ್ದರೆ ಮಾತ್ರ ಸಾಧ್ಯ ಹಿಂಗಾಗಿ ಕ್ಯಾಮ್ರನ ನಾನು ತುಂಬ ಇಷ್ಟಪಡ್ತೀನಿ